ಹಲೋ ನಮಸ್ತೆ ಸರ್ ಇದು ಪೈ ಮೊಬೈಲಾ ಹೌದಾ ನಮಗೊಂದು ಒಳ್ಳೆಯ ಮೊಬೈಲ್ ಬೇಕಿತ್ತಲ್ಲ ಮರ್ರೆ ಒಂದು ಟೆನ್ ಥೌಸಂಡಲ್ಲಿ ಬೇಕು ನನಗೆ ಒಳ್ಳೇದಿರ್ಬೇಕು ತುಂಬ ಬಾಳಿಕೆ ಬರಬೇಕು ಆ ಥರ ಏನಾದರೂ ಇದೆಯಾ ಹಾಂ ಮತ್ತೆ ಸ್ವಲ್ಪ ಸ್ಮಾರ್ಟ್ ಫೋನ್ ಅಂದರೆ ಹೇಗೆ ಸ್ಮಾರ್ಟಾಗೆ ಇರಬೇಕಲ್ಲ ಇವರೇ ಪ್ರತಿ ಒಂದು ಆಪ್ಷನ್ಸೆಲ್ಲ ಇರಬೇಕು ಆ ಥರದ್ದೆಲ್ಲ ಇದೆಯಾ ನೋಡಿ ಹೌದಾ ಟೆನ್ ಥೌಸಂಡಲ್ಲಿ ಬರುವುದು ಒಳ್ಳೆಯದು ಯಾವುದು ನೋಡಿ ಐಫೋನು ಐಪ್ಯಾಡ್ ಅದೆಲ್ಲ ಏನು ಇದೆಯಲ್ಲ ಮಾರೆರೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಹೌದಾ ಅದೆಲ್ಲ ಜಾ ಹೌದು ಅಲ್ಲ ಸರ್ ಅದು ಜಾಸ್ತಿ ಇವ್ ಹಣದ್ದಾ ನೋಡಿ ನಮಗೆ ಇಷ್ಟು ಇದೇ ಹತ್ತು ಸಾವಿರದಲ್ಲಿ ಅದೆಲ್ಲ ಬರುದಿಲ್ವಾ ಹೌದಾ ಎಷ್ಟಾಗ್ಬೌದು ಅಯ್ಯಬ್ಬ ಹೌದಾ ಎಂಥ ಮಾಡುವುದು ಸರ್ ಈಗ ನೋಡಿ ಒಳ್ಳೆಯ ಮೊಬೈಲ್ ಇದ್ದರೆ ಹತ್ತು ಸಾವಿರದಲ್ಲಿ ಒಳ್ಳೆಯ ಆಪ್ಷನ್ಸ್ ಎಲ್ಲ ಇರುವುದೇ ನೋಡಿ ಸರ್ ನೀವೇ ಚಾಯ್ಸ್ ಮಾಡಿ ಒಂದು ಪ್ಯಾಕ್ ಮಾಡಿ ಆಯಿತಾ ಬಿಲ್ ಹಾಕಿ ಹ್ಞೂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಚೆನ್ನಾಗಿ ಬರುತ್ತಲ್ವಾ ನೆಟ್ ಹಾಂ ನೆಟ್ ಇಂಟರ್ನೆಟ್ ಎಲ್ಲ ಸರಿ ಸಿಗ್ತದೆ ಅಲ್ಲಾ ಆಯಿತು ಆಯಿತು ಹಾಂ ಸರಿ ಸರಿ ಸರ್ ಸರಿ ಸರ್ ಹಾಂ ಹಾಂ ಥ್ಯಾಂಕ್ ಯು ಸರ್ ಆಯಿತು ಆಯ್ತು ಸರ್ ಥ್ಯಾಂಕ್ ಯು ಹಾಂ ಆಯ್ತು ಆಯ್ತು ಆಯ್ತು ಸರ್ ಆಯ್ತು ಸರ್ ಹಾಂ ಥ್ಯಾಂಕ್ ಯು ಸರ್ ಹೌದು ಇದೆ ಗೂಗಲ್ ಪೆ ಇದೆ ಹ್ಞ ಹ್ಞ ಸರಿ ಸರಿ